ಸರ್ ನಂಗೊಂದು ಬೈಕ್ ಬೇಕಲ್ಲ ಸರ್ ಟ್ರಿಪ್ಪೋಗಕ್ಕೆ ಹಾಂ ಒಂದು ಥ್ರೀ ಥೌಸಂಡ್ ಕಿಲೋಮೀಟ್ರು ನನ್ನ ಹೆಸರು ವೇಣು ಅಂತ ಹಾಂ ನಮ್ದು ಇಲ್ಲೇ ಸರ್ ಮೈಸೂರು ನಂಜನಗೂಡು ಮೈಸೂರತ್ರ ಸರ್ ನಂಗೆ ಮಂಡೆ ಬೇಕಾಗುತ್ತೆ ಮಂಡೆ ಇಲ್ಲ ಟ್ಯೂಸ್ಡೇ ಬೇಕಾಗುತ್ತೆ ನನಗೆ ಒಳ್ಳೆಯ ಮೈಲೇಜ್ ಬೇಕು ಸರ್ ನಮ್ಗೆ ಪೆಟ್ರೋಲ್ದೆ ಬೇಕು ಕರೆಂಟಿದ್ದು ಬೇಕಾಗಿಲ್ಲ ಹ್ಞೂ ನಮ್ಗೆ ಅಪ್ ಆ್ಯಂಡ್ ಡೌನೆಲ್ಲ ಸೇರಿ ಥ್ರೀ ಥೌಸಂಡ್ ಆಗುತ್ತೆ ಹಾಂ ಹೌದು ಇವಾಗ ಒನ್ ವೀಕಾಗುತ್ತೆ ಲಡಾಖ್ ಟ್ರಿಪ್ ಹೋಗ್ತಾಯಿದಿವಿ ಫ್ರೆಂಡ್ಸೆಲ್ಲ ಬುಲೆಟೆ ಐದು ಕೂಡ ಐದು ಬೇಕಾಗುತ್ತೆ ಸರ್ ನಮಗೆ ಹ್ಞೂ ಐದು ಬುಲೆಟ್ ಗಾಡಿ ಓಕೆ ಪರವಾಗಿಲ್ಲ ಆಗಲಿ ಸರ್ ಬಟ್ ನಮಗೆ ಕಂಡೀಷನಾಗಿರಬೇಕು ಇನ್ನೂ ಥೌಸಂಡ್ ಎಕ್ಸ್ಟ್ರಾ ತಗೊಳ್ಳಿ ಯಾಕಂದರೆ ಲಾಂಗಲ್ಲ ಹೋಗೋದು ಆಯಿಲು

ಓಕೆ ಎಲ್ಲ ಓಕೆ ಸರ್ ಖಂಡಿತ ಎಲ್ಲ ಕಂಡಿಷನಾಗೈತ ಬೈಕೆಲ್ಲ

ಖಂಡಿತ ಮಾಡೋಣ ಸರ್ ಬೈಕೆಲ್ಲ ಕಂಡೀಷನಾಗೈತಾ ಟಯರು ಎಲ್ಲ ಚೆಕ್ ಮಾಡಿ ಸರ್ ಒಂದ್ಸಲ ಯಾಕಂದರೆ ಲಾಂಗ್ ಹೋಗ್ತೀವಲ್ಲ

ಇಲ್ಲ ಸರ್ ಅಡ್ವಾನ್ಸ್ ಈಗಲೇ ಟೆನ್ ಮಿನಿಟ್ಸಲ್ಲಿ ಫೋನ್ಪೇ ಮಾಡ್ತೀವಿ ಇದೆ ನಂಬರ್ಗೆ ಅಡ್ವಾನ್ಸ್ ಎಷ್ಟು ಮಾಡಬೇಕಾಗುತ್ತೆ ಸರ್ ಐದು ಬೈಕಿಗೆ ಎಷ್ಟು ಮಾಡ್ಬೇಕು ಮತ್ತೆ ಅಡ್ವಾನ್ಸ್ ಈಗ ಐದು ಬೇಕಾಗುತ್ತೆ ಹಾಂ ಸರಿ ಐದು ಬೈಕ್ಸು ಹಾಂ ಸರಿ ಸರ್ ನೋಡಿ ಟೆನ್ ಮಿನಿಟ್ಸಲ್ಲಿ ಇದೆ ನಂಬರ್ಗೆ ನಾನು ಕ್ಯಾಶ್ ಇದು ಪೇ ಮಾಡ್ತೀನಿ ಇಲ್ಲಾಂದರೆ ನಿಮ್ದು ಅಕೌಂಟ್ ಹಾಂ ಓಕೆ ಹಾಂ ಖಂಡಿತ ಸರ್ ಬರ್ತೀವಿ